ನಾನು ಡ್ರಾಯಿಂಗ್ ಮಾಡುವಾಗ ಆನ್ಲೈನ್ ಮೂಲಗಳನ್ನು ಯೂಸ್ ಮಾಡ್ತೀನಿ ಅಥವಾ ಆಫ್ಲೈನ್ ಮೂಲಗಳನ್ನು ಬಳ್ಸ್ತೀನಿ ನಾನು ನಂಗೆ ಹೆಂಗೆ ಅನಿಸತ್ತೋ ಹಂಗೆ ಮಾಡ್ತೀನಿ ಆಫ್ಲೈನ್ ಅಂದರೆ ಆಫ್ಲೈನ್ ಅಂದರೆ ನನ್ಗೆ ಏನು ತಿಳಿಯುತ್ತೋ ಆ ಥರದ್ದು ಮಾಡ್ತೀನಿ ಆನ್ಲೈನ್ ಅಂದರೆ ಯಾವ್ದಾದ್ರೂ ಚಿತ್ರಗಳನ್ನ ನೋಡಿಬಿಟ್ಟು ಅದನ್ನ ಮಾಡ್ತೀನಿ ನಾನು ಇತ್ತೀಚಿಗೆ ಮಾಡಿ ಡ್ರಾಯಿಂಗ್ ಅಂದರೆ ನಾನು ಕ್ಯಾನ್ವಸ್ ಮೇಲೆ ಪೇಂಟಿಂಗಿಂತ ಮಾಡಿದ್ದೆ ನಾನು ತೆಯ್ಯಮ್ ಹಾಗೂ ಕಥಕ್ದು ಎರಡು ಮುಖಗಳು ಕಥಕ್ ಮತ್ತು ತೆಯ್ಯಮ್ದು ಎರಡೂ ಕ್ಯಾನ್ವಾಸ್ ಪೇಪರಲ್ಲಿ ಹಾಫ್ ಡ್ರಾಯಿಂಗ್ ಮಾಡಿದ್ದೆ ಒಂಥರ ಚೆನ್ನಾಗಿ ಆಗಿತ್ತು ಅದನ್ನ ಆ ರೂಮಲ್ಲಿ ನನ್ನ ರೂಮಲ್ಲಿ ಹಾಕಿದ್ದೀನಿ ನಾನು ತುಂಬ ಸಖತ್ತಾಗಿ ಆಗಿದೆ ಮಾತ್ರ ಅದು ನನ್ನ ಇತ್ತೀಚಿನ ಡ್ರಾಯಿಂಗ್ ಅಂದರೆ ದೊಡ್ಡ ಪೈಂಟಿಂಗ್ ಅಂದರೆ ಅದು ಪೈನ್ ಡ್ರಾಯಿಂಗು ಆಯಿತು ಪೈಂಟಿಂಗ್ ಆಯಿತು ಅದು ಎರಡನ್ನೂ ನಾನೇ ಮಾಡಿದ್ದು ಡ್ರಾಯಿಂಗ್ ಕೆ ಸಣ್ಣ ಪುಟ್ಟ ಡ್ರಾಯಿಂಗಳಂದರೆ ಅದೇ ಏನಂದರು ಮಂಡಲ ಆರ್ಟ್ ಮಾಡ್ತೀನಿ ಹೀಗೆ ಡ್ರಾಯಿಂಗ್ ಏನಾದ್ರೂ ಮಾಡ್ತಿರ್ತೀನಿ ಚಿಕ್ಕ ಪುಟ್ಟ ದೊಡ್ದು ಅಂದರೆ ತೆಯ್ಯಮ್ ಮತ್ತು ಕಥಕ್ದು